ಪ್ರಸ್ತುತ ನನಗೆ ನೃತ್ಯದಲ್ಲಿ ಆಸಕ್ತಿ ಬಹಳ ಚಿಕ್ಕ ವಯಸ್ಸಿನಿಂದಲೇ ಇದೆ ನಾನು ಅಂಗನವಾಡಿಯಿಂದ ಶುರು ಮಾಡಲ್ಪಟ್ಟು ಸತತ ಬಿ ಎ ಬಿ ಎಡ್ ಮುಗಿಸುವವರೆಗೂ ಕೂಡ ಕಾ ನಿರಂತರವಾಗಿ ನೃತ್ಯವನ್ನು ಆರಂಭಿಸಿ ಮಾಡುತ್ತಾನೆ ಇದ್ದೇನೆ ಇವಾಗಲೂ ಕೂಡ ಮಾಡ್ತಾನೆ ಇದ್ದೇನೆ ಪ್ರಸ್ತುತ ಈಗ ಮಹಿ ಮದುವೆಯಾಗಿ ಒಂದು ಮಗುವಾಗಿದ್ದರು ಸಹ ಈಗಲೂ ಸಹ ನನ್ನ ನೃತ್ಯ ನನ್ನ ಜೊತೆಗೆ ನಿರಂತರವಾಗಿ ಸಾಗ್ತಾಯಿದೆ ನಾನು ಪ್ರಥಮವಾಗಿ ನೃತ್ಯವನ್ನು ಆರಂಭಿಸಿ ನಂಗೇನು ಗುರುಗಳು ಆ ಥರ ಏನು ಇಲ್ಲಾ ನಾನು ನನ್ನಷ್ಟಕ್ಕೆ ನೋಡ್ಕೊಂಡು ಈ ಯಾರಾದರೂ ನನ್ನ ಕಲಿಸುವವರಿದ್ರೆ ಕಲಿತ್ಕೊಂಡು ಅವರ ಜೊತೆ ಕೂಡಿಕೊಂಡು ಸಂಘ ಸಂಸ್ಥೆಗಳಲ್ಲಿ ಎಲ್ಲಾ ಒಟ್ಟಾಗಿ ನೃತ್ಯವನ್ನು ಆರ ಆರಂಭಿಸಿದ್ದು ವೈಯಕ್ತಿಕವಾಗಿ ಅಂದರೆ ನಾನು ಯಾವುದೇ ಒಂದು ಭರತನಾಟ್ಯ ಆಗಿರ್ಬೋದು ಅಥವಾ ಕ್ಲಾಸಿಕಲ್ ಯಾವುದೇ ರೀತಿಯ ತರಗತಿಗೆ ನಾನು ಹೋಗಿಲ್ಲ ಸ್ವಂತವಾಗಿ ನಾ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನೃತ್ಯವನ್ನು ನನಗೆ ನಾನೇ ಕಲಿತುಕೊಂಡೆ ನನ್ನ ಮಾವ ಸಹ ಒಂದು ರೀತಿಯಲ್ಲಿ ನನ್ನ ಗುರುಗಳಾಗಿದ್ರು ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ತದನಂತರದಲ್ಲಿ ಈಗ ನನಗೆ ಎಷ್ಟು ನನ್ನ ಮಟ್ಟಿಗೆ ನಂಗೆಷ್ಟು ಬರುತ್ತದೋ ನೃತ್ಯ ಅದನ್ನು ಬೇರೆ ಮಕ್ಕಳಿಗೂ ಸಹ ನಾನೀಗ ನನ್ನ ಕೈಲಾದಷ್ಟು ಮಟ್ಟಿಗೆ ಅದನ್ನು ಧಾರೆ ಎರಿತಾ ಇದ್ದೇನೆ